ನಾನು ಒಂದು ಆನ್ಲೈನ್ನಲ್ಲಿ ಒಂದು ಹ್ಯಾರ್ ಡ್ರೈಯರ್ನ್ನು ತಕ್ಕೊಂಡೆ ಅದು ನಾನು ತಕೊಂಡು ನೋಡುವಾಗಲೇ ಹಾಳಾಗಿತ್ತು ಅದಕ್ಕೆ ನಾನು ಅದನ್ನು ಬದಲಿಸಿ ಕೊಡಲು ವಿನಂತಿಸಿದೆ ಹದಿನೈದು ದಿನದಲ್ಲಿ ಅದು ಬದಲಿಸಿ ಬಂತು ಮತ್ತೆ ನಾನು ಒಂದೆರಡು ತಿಂಗಳು ಅದನ್ನು ಉಪಯೋಗಿಸಿದ್ದೆ ಏನೂ ಪರವಾಗಿರಲಿಲ್ಲ ಒಳ್ಳೆಯದೇ ಇತ್ತು ಆಯ್ತಾ ಮತ್ತೆ ನಂತರ ಈಗ ನಾನು ಅದನ್ನು ನನ್ನ ಕೂದಲು ಒಣಗಿಸಲು ನೋಡಿದರೆ ಕೂದಲು ಒಣಗುವುದಿಲ್ಲ ಹಾಗೇ ಅದ್ರದ್ದು ಟೆಂಪ್ರೇಚರ್ಸ್ ಜಾಸ್ತಿ ಮಾಡಲು ಕಡಿಮೆ ಮಾಡಲು ಆಗುವುದಿಲ್ಲ ಕೆಲವೊಮ್ಮೆ ಅದು ಲೈಟ್ ಕೂಡ ಬರುವುದಿಲ್ಲ ಅದರಲ್ಲಿ ಆನೇ ಆಗುವುದಿಲ್ಲ ಅದನ್ನು ತೆಗೆದುಕೊಳ್ಳುವಾಗ ಆನ್ಲೈನ್ನಲ್ಲಿ ಒಳ್ಳೆ ಒಳ್ಳೆ ಎಲ್ಲರೂ ಬೇರೆ ಬೇರೆ ಇವರು ಬೇರೆ ಎಲ್ಲರ ಒಪೀನಿಯನ್ಸ್ ಎಲ್ಲ ಒಳ್ಳೆದೇ ಇತ್ತು ಆಯ್ತು ಈಗ ಅದು ಒಳ್ಳೆಯದಿಲ್ಲ ಅಂದರೆ ಈಗ ನನಗೆ ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅದರದ್ದು ನಾನು ತಕೊಳಬೇಕಾದ್ರೆ ನಾ ನೋಡಿದ್ದೆ ಅದು ಒಳ್ಳೆ ರೀತಿಯಲ್ಲಿ ಕೂದಲು ಸ್ಟ್ರೇಟ್ ಆಗ್ತಿತ್ತು ಕೂದಲೂ ಒಣಗ್ತಿತ್ತು ಕೂದಲು ಕರ್ಲ್ ಮಾಡ್ ಮಾಡ್ಬೋದಿತ್ತು ಎಲ್ಲ ಒಳ್ಳೆದೇ ಇತ್ತು ಆದರೆ ಈಗ ಅದನ್ನು ಉಪಯೋಗಿಸಲಿಕ್ಕೆ ಆಗ್ತಿಲ್ಲ ಆದರೆ ನಾನು ಅದಕ್ಕೆ ತುಂಬಾ ಕಡಿಮೆ ದರದಲ್ಲಿ ಸಿಕ್ಕಿತ್ತು ನನಗೆ ನನಗೆ ತುಂಬಾ ಖುಷಿನೂ ಆಗಿತ್ತು ನಾನದನ್ನು ಆದರೆ ನನಗೆ ಒಂದೇ ಬೇಜಾರು ನಾನು ಎರಡೇ ತಿಂಗಳು ಅದನ್ನು ಯೂಸ್ ಮಾಡಲಿಕ್ಕೆ ಆಯ್ತು ಅದಕ್ಕಿಂತ ಜಾಸ್ತಿ ನನಗೆ ಉಪಯೋಗಿಸ್ಲಿಕ್ಕೆ ಆಗ್ಲಿಲ್ಲ ಅದೇ ನನಗೆ ಬೇಜಾರು ಬಿಟ್ಟರೆ ಬೇರೆ ಒಳ್ಳೆದೇ ಇತ್ತು